ನೀವು ಮಾಡುವಂಥ ಉದ್ಯೋಗ ಮತ್ತು ವಿದ್ಯಾಬಾಸ್ಕರ್ ಬಗ್ಗೆ ನಮ್ಗೆ ಹೇಳಿ ಉದ್ಯೋಗ ಅಂದರೆ ನೀವು ಸಂಪಾದನೆ ಮಾಡುವಂಥದ್ದು ಉದ್ಯೋಗ ವಿದ್ಯಾಭ್ಯಾಸ ಅಂದರೂ ಸ್ವಲ್ಪ ಸಂಪಾದನೆ ಮಾಡುವಂಥ ಒಂದು ಆಸಕ್ತಿ ಇದ್ದೇ ವಿದ್ಯಾಭ್ಯಾಸ ಮಾಡೋದು ಆದರೆ ವಿದ್ಯಾಭ್ಯಾಸ ಜ್ಞಾನವನ್ನ ಕೊಡ್ತದಷ್ಟೆ ಉದ್ಯೋಗ ನಮ್ಮ ಜೀವ್ನಕ್ಕೆ ಬೇಕಾದಂಥ ಹಣವನ್ನ ಕೊಡ್ತದೆ ವಿದ್ಯಾಭ್ಯಾಸವು ಕೆಲವು ಸರ್ತಿ ನಮಗೆ ಉದ್ಯೋಗ ತನ್ಕೊಡತ್ತೆ ಆದರೆ ವಿದ್ಯಾಭ್ಯಾಸದಿಂದ ಹೆಚ್ಹೆಚ್ಚು ಮನುಷ್ಯ ಓದೋದನ್ನ ಕಲಿತಾನೆ ಓದೋದ್ರಿಂದ ಜ್ಞಾನ ಬರುತ್ತೆ ಜ್ಞಾನ ಬರೋದ್ರಿಂದ ಅವನು ಉಲ್ಲಾಸ ಆಗ್ತಾನೆ ಆ ಜ್ಞಾನದ ಮೂಲ ಇದೇ ಉಲ್ಲಾಸ ಆಗುವಂಥದ್ದು ಅಂದರೆ ಹೆಚ್ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳೋದು ವಿದ್ಯಾಭ್ಯಾಸ ಅಂದರೆ ಗ್ರ್ಯಾಜುಯೇಷನ್ ಆಗ್ಬೋದು ಎಸ್ ಎಸ್ ಎಲ್ ಸಿ ಆಗ್ಬೋದು ಅದು ಸೀಮಿತವಾದಂದು ಈಗ ಉದಾಹರ್ಣೆಗೆ ಹೇಳಬೇಕಂದ್ರೆ ಬಿ ಎಸ್ ಸಿ ಮಾಡ್ತಾನೆ ಬ್ಯಾಚುರಲ್ ಆಫ್ ಸೈನ್ಸ್ ಅಂತ ಬ್ಯಾಚುರಲ್ ಆಫ್ ಸೈನ್ಸ್ ಅಂತ ಮಾಡಿದ್ರೆ ಏನಾಗತ್ತೆ ಅವನಿಗೆ ಸೈನ್ಸ್ ಬಗ್ಗೆ ತಿಳ್ಕೊತಾನೆ ಆದರೆ ಅದೆಲ್ಲಿ ಯೂಸ್ ಆಗುತ್ತೆ ಅವ ಅವ್ರು ಇವತ್ತಿಲ್ಲ ನಾಳೆ ವಿಜ್ಞಾನಿ ಆಗ್ಬೋದು ವಿಜ್ಞಾನಿ ಆಗ್ಬೋದು ವಿಜ್ಞಾನಾನ ತಿಳ್ಕೋಬೋದು ಆದರೆ ಇದಲ್ದಲೆ ಬೇರೆ ಬೇರೆ ಪುಸ್ತಕಗಳನ್ನ ನಾವು ಓದಿದ್ರೆ ಇನ್ನು ಹೆಚ್ಚಿನ ಜ್ಞಾನ ನಮಗೆ ಬರ್ತದೆ ಹಾಗಾಗಿ ಯುನಿವರ್ಸಿಟಿಗಳಲ್ಲಿ ಸ್ಕೂಲು ಕಾಲೇಜ್ಗಳಲ್ಲಿ ಮಾಡುವಂಥ ವಿದ್ಯಾಭ್ಯಾಸಗಳು ಸೀಮಿತವಾಗಿರತ್ತೆ ಅದಷ್ಟಕ್ಕೇ ಸೀಮಿತವಾಗಿರತ್ತೆ ಆದರೆ ಅದಲ್ದಲೆ ಉದ್ಯೋಗ ಮಾಡ್ತಾ ಕೂಡ ಹೆಚ್ಚು ಪುಸ್ತಕಗಳನ್ನ ಬರೆಯೋದನ್ನು ಓದೋದನ್ನು ಮಾಡ್ತಾ ಹೋದ್ರೆ ಮನುಷ್ಯ ಜ್ಞಾನವಂತನಾಗ್ತಾನೆ ಅದರಿಂದ ಉಲ್ಲಾಸ ಸಿಗತ್ತೆ ನಿಮಗೆ ನೇರ್ವಾಗಿ ನಾನು ಹೇಳಬೇಕುಂದ್ರೆ ಓದೋವ ಹವ್ಯಾಸ ಬರೋದು ವಿದ್ಯಾಭ್ಯಾಸದಿಂದಲೇ ಮೂಲ ಆದರೆ ಓದೋ ಹವ್ಯಾಸ ವಿದ್ಯಾಭ್ಯಾಸದಿಂದ ಬಂದಾಗ ಅದನ್ನಾವು ಅಳವಡ್ಸ್ಕೊಬೇಕು ಜೀವನಕ್ಕೆ ಅಳವಡ್ಸ್ಕೊಂಡಾಗ ಏನಾಗತ್ತೆ ಓದೋವಂಥ ಒಂದು ರೀತಿಯ ಚಟ ಪ್ರಾರಂಭವಾಗತ್ತೆ ಚಟ ಅಂತ ನಾನು ಹೇಳ್ತಾರೋದು ಬೇರೆ ವಿಷಯ ಅಲ್ಲ ಇದು ಒಂದು ಅಭ್ಯಾಸ ಕೆಟ್ಟ ಅಭ್ಯಾಸ ಅಲ್ಲ ಅದು ಒಳ್ಳೆ ಅಭ್ಯಾಸನೇ ಹಾಗಾಗಿ ಅದನ್ನ ತಿಳ್ಕೊಂಡು ಹೆಚ್ಚು ಹೆಚ್ಚು ಪುಸ್ತಕಗಳ್ನ್ ಓದೋದು ಅದರ ಮೇಲೆ ಒಂದು ಟಿಪ್ಪಣಿ ಬರಿಯೋದು ನನಗೆ ಭಾಳ ಇಷ್ಟ ಆದಂಥದ್ದು ನಾನು ಯಾವುದೇ ಪುಸ್ತಕ ಅಥವಾ ವಿಷಯಗಳನ್ನ ಓದಿ ಅದನ್ನು ನನ್ನ ನನ್ನದೇ ಆದ ರೀತಿಯಲ್ಲಿ ಬರಿತೀನಿ ಅದನ್ನು ಹಿಂಗ್ಲೀಷ್ನಲ್ಲಿ ಡಿಕೋಡಿಂಗ್ ಅಂತ ಹೇಳ್ತಾರೆ ಡಿಕೋಡಿಂಗ್ ಅಂದರೆ ನಾನು ಯಾವುದೇ ವಿಷಯವನ್ನ ಸಂಗ್ರಹ ಮಾಡಿ ಓದುವುದು ಅದರಲ್ಲಿ ಈ ಹೆಚ್ಚು ಆಸಕ್ತಿಯಿಂದ ಓದ್ತೀನಿ ಮತ್ತು ಅದೇ ಒಂದು ಕಾನ್ಸೆಪ್ಟ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡ ನನ್ಗೆ ಗೊತ್ತಾಗ್ತಿಲ್ಲ ಆ ಕಾನ್ಸೆಪ್ಟ್ನೇ ಇಟ್ಟುಕೊಂಡು ನನ್ನ ರೀತಿಯಲ್ಲಿ ನಾನು ಬರೀತಾ ಹೋಗ್ತೀನಿ ಇವತ್ತಿಗೂ ನನ್ಗೆ ಅಭ್ಯಾಸ ಇರೋದು ಯಾವುದೋ ಓದ್ತೀನಿ ಅಂತಲ್ಲ ಓದಿಬಿಟ್ಟು ನನ್ನದೇ ಆದ ರೀತಿನಲ್ಲಿ ಅದನ್ನ ಬರಿತೀನಿ